ನಾನು ನಾನು ಇತ್ತೀಚಿಗೆ ತಗೊಂಡಿರೋ ಒಂದು ಗ್ಯಾಸ್ ಸ್ಟವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಬಟ್ರ್ಫ್ಲೈ ಅಂಥೇಳಿ ನಾಲ್ಕು ಬರ್ನರ್ ಇರೋದು ಈ ಮೊದಲು ನಾನು ಎರಡು ಬರ್ನರ್ ಇರೋ ಸ್ಟವ್ ಉಪ್ಯೋಗಿಸ್ತಾ ಇದ್ದೆ ಅದು ಅದು ಓಕೆ ಆದರೆ ಈಗ ನಾಲ್ಕು ಬರ್ನರ್ ಇರೋ ಸ್ಟೊವ್ ತಗೊಂಡಿದ್ದೀನಿ ಟೆಕ್ನಾಜಿಲಜಿ ಎಲ್ಲ ಬೆಳೆದಿದೆ ತುಂಬ ತುಂಬ ಖುಷಿ ಅನ್ನಿಸ್ತದೆ ಅಡುಗೆ ಮಾಡಲಿಕ್ಕೆ ಮಕ್ಕಳು ಶಾಲೆಗೆ ಹೋಗೋದು ಆಗಿರ್ಬೋದು ಯಜಮಾನ್ರು ಡ್ಯೂಟಿಗೆ ಹೋಗೋದು ಇರಬಹುದು ಬೇಗ ಬೇಗ ಅಡುಗೆನೂ ಆಗುತ್ತೆ ತಿಂಡಿನೂ ಮಾಡಬಹುದು ಬರ್ನರ್ರ ಆಗಿರ್ಬೋದು ಅದು ಸ್ಟವ್ವು ಗ್ಲಾಸ್ ಇದು ಇದರಿಂದ ಮಾಡಿದ್ದಾರೆ ತುಂಬ ಕಂಫರ್ಟ್ ಅನಿಸುತ್ತೆ ಫೀಲ್ ಬೆಟರ್ ಸ್ಟವ್ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತದೆ ಬೇಗ ಅಡುಗೆ ಆಗ್ತದೆ ಫ್ಲೇಮ್ ಕೂಡ ತುಂಬ ನಿಯಮಿತವಾಗಿ ಬರ್ತದೆ ಚೆನ್ನಾಗಿದೆ ತುಂಬ ಖುಷಿ ಆಯ್ತು ಈ ಪ್ರಾಡಕ್ಟ ಯೂಸ್ ಮಾಡ್ದಾಗ್ಲಿಂದ ನಾನು ಕೆಲವು ಮಹಿಳೆಯರಿಗೆ ಸಜೆಶನ್ ಕೊಟ್ಟಿದ್ದೇನೆ ಇದು ತುಂಬ ಚೆನ್ನಾಗಿ ನಾಲ್ಕು ಬರ್ನರ್ದು ಬಟರ್ಫ್ಲೈ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ತಗೊಳ್ಳಿ ಹೇಳಿದ್ದೇನೆ